ಇತ್ತೀಚೆಗೆ ನಾನು ಒಂದು ಧ್ವನಿಪೆಟ್ಟಿಗೇನ ಖರೀದಿ ಮಾಡಿದೆ ಕಡಿಮೆ ಬೆಲೆ ಇತ್ತು ನಮಗೆ ತೊಗೊಳ್ಳಿಕಾಯಿತು ಅದರದ್ದು ಒಳ್ಳೆಯ ಹಾಡುಗಳು ಮೂಡಿ ಬರುತ್ತೆ ಚಲನಚಿತ್ರಗಳು ಕೇಳಿಸುತ್ತೆ ಅದರಿಂದ ಒಳ್ಳೆಯ ಅಭಿಪ್ರಾಯ ಇದೆ ನನಗೆ ಅದರ ಮೇಲೆ ನಾನು ತುಂಬ ಜನಕ್ಕೆ ಹೇಳಿದೆ ಇದನ್ನು ತಗೊಳ್ಳಿ ನಿಮ್ಮನೇಲಿ ಇಟ್ಟುಕೊಳ್ಳಿ ಅಂತ ಇದನ್ನು ನಾವು ಎಲ್ಲ ಕಡೆಯೂ ತೊಗೊಂಡು ಹೋಗ್ಬೋದು ಈ ಪಿಕ್ನಿಕ್ ಹೋದರೆ ಆಮೇಲೆ ಬೇರೆ ಊರಿಗಾದರು ಹೋದರೆ ಪ್ರವಾಸಕ್ಕೆ ಹೋದರೆ ಮಾಡಿದ್ರೆ ಎಲ್ಲ ತೊಗೊಂಡು ಹೋಗ್ಬೋದು ಇದು ಚೆನ್ನಾಗಿ ನಾವು ಕೈಯಲ್ಲೇ ಹಿಡ್ಕೊಂಡು ಹೋಗ್ಬೋದು ಆ ಥರ ಏನಿಲ್ಲ ಇದಕ್ಕೆ ವಿದ್ಯುತ್ ಬೇಕಂತಲೇ ಏನು ಇಲ್ಲ ನನ್ಗೆ ಇದರ ಮೇಲೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಇಷ್ಟೇ